ಮೊಬೈಲ್ ಫೋನಂತಲೇ ಹೇಳ್ಬೋದು ಮೊಬೈಲ್ ಫೋನಿಂದ ವಾಟ್ ಆರ್ ದ ಪಾಸಿಟಿವ್ ಎಕ್ಷಪೀರಿಯನ್ಸಸ್ ಅಂತ ಬಂದಾಗ ಪಾಸಿಟಿವ್ ಎಕ್ಷಪೀರಿಯನ್ಸ್ ಬಂದ್ಬಿಟ್ಟು ಕಾಲ್ ಮಾಡೋದಾಗಿರ್ಬೋದು ಒಬ್ಬ ಪರ್ಸನ್ನಿಂದ ಇನ್ನೊಬ್ಬ ಪರ್ಸನ್ಗೆ ಕಾಲ್ ಮಾಡೋದಾಗಿರ್ಬೋದು ವಾಟ್ಸಪ್ ಮೆಸ್ಸೆಜಸ್ಸು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ಸ್ ಇವೆಲ್ಲ ಯೂಸ್ ಮಾಡೋದ್ರಿಂದ ಅನೇಕ ಜನರಿಗೆ ಇನ್ಫಾರ್ಮೇಶನನ್ನು ಒಂದೇ ರೀತಿ ಶೇರ್ ಮಾಡ್ಬೋದು ನಮಗೆ ಗೊತ್ತಿಲ್ದಿದ್ದನ್ನು ಅದರಲ್ಲಿ ತಿಳ್ಕೋಬೋದು ಮತ್ತು ಯಾವ್ದಾದರೂ ವಿಷಯ ಬೇಕುಂದ್ರೆ ಬ್ರೌಸ್ ಮಾಡ್ಕೊಬೋದು ಮತ್ತು ಇನ್ನೂ ಅನೇಕ ಉಪಯೋಗಗಳನ್ನು ನಾವು ಪಡೀಬೋದು